ತುಮಕೂರು ಜಿಲ್ಲೆಯ ಜನರು ಪ್ರತಿನಿತ್ಯ ಅಂದರೆ ಈ ಟ್ರಾಫಿಕ್ ಪೊಲೀಸ್ ಫೈನಾಗಿರಬಹುದು ಅದರಿಂದ ತುಂಬ ಬಾಧೆ ಪಡ್ತಾಯಿದ್ದಾರೆ ಅಂಥೇಳಿ ನನ್ನ ಅಭಿಪ್ರಾಯ ಸೊ ಅದರಿಂದಾಗಿ ಈಗ ಹೆಲ್ಮೆಟ್ ಹಾಕಿಲ್ಲ ಅಂಥೇಳಿ ಫೈನ್ ಹಾಕಿದ್ದಾರೆ ಅದರ ಬದಲಾಗಿ ಫೈನ್ ಹಾಕಿ ಜೊತೆಗೆ ಅದಕ್ಕೊಂದು ಹೆಲ್ಮೆಟ್ ಕೊಟ್ಬಿಟ್ರೆ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಹೆಲ್ಪಾಗುತ್ತೆ ತುಂಬ ಹೆಲ್ಪಾಗುತ್ತೆ ಮತ್ತೆ ಪಾರ್ಕಿಂಗ ಇಲ್ಲೇ ಇಲ್ಲೇ ಹಾಕಬೇಕು ಅಲ್ಲೇ ಹಾಕಬೇಕು ಅಂಥೇಳಿ ರೂಲ್ಗಳಿದ್ದಾವೆ ಸ್ವಲ್ಪ ಅದನ್ನೂ ಮಿಡಲ್ ಕ್ಲಾಸು ಜನಗಳನ್ನು ನೋಡ್ಕೊಂಡಾಕ್ಬೇಕಾಗುತ್ತೆ ಮತ್ತೆ ಹೆಲ್ಮೆಟ್ಗೇನಾದ್ರೂ ಫೈನ್ ಹಾಕಿದರೆ ಅದರ ಬದಲಾಗಿ ಇನ್ನೊಂದು ಹೆಲ್ಮೆಟ್ ಕೇಳೋ ಅಂದರೆ ಹೆಲ್ಮೆಟ್ ಕೊಡಿ ಅಂತ ಕೇಳೋದ್ರಲ್ಲೇನು ತಪ್ಪಿಲ್ಲ ಅಂಥೇಳಿ ನನ್ನ ಭಾವನೆ ಹೆಲ್ಮೆಟಿಗೆ ಫೈನ್ ಹಾಕಿದಾಗ ಏಕೆಂದ್ರೆ ಫೈವ್ ಹಂಡ್ರೆಡ್ ರೂಪೀಸ್ ಫೈನ್ ಹಾಕಿರ್ತಾರೆ ಅಲ್ಲಿ ಟು ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಹೆಲ್ಮೆಟ್ ಬರುತ್ತೆ ಸ್ವಲ್ಪ ಚೆನ್ನಾಗಿರೋದೆ ಬರುತ್ತೆ ಹೆಲ್ಮೆಟು ಅಂತಲೇ ಹೇಳ್ಬಹುದು ಅದೇ ಥರದ್ದು ಒಂದು ಹೆಲ್ಮೆಟ್ ಪ್ರೊವೈಡ್ ಮಾಡಿದ್ರೆ ಪೋಲಿಸ್ರು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯದ ಮೇಲೆ ಯಾವ ಥರ ಅಂದರೆ ಸ್ವಲ್ಪ ಈಗೆಲ್ಲ ಮಾಲ್ ನ್ಯೂಟ್ರಿಷನ್ ಅಂದರೆ ಎಲ್ಲ ಮಿಕ್ಸ್ಡ್ ಫುಡ್ಡು ಕಲಬೆರೆಕೆ ಫುಡ್ಡುಗಳಿಂದಾಗಿ ಎಲ್ಲ ಕಡೆಯೂ ಅನುಭವಿಸ್ತಾಯಿದ್ದಾರೆ ಪರಿಣಾಮಗಳು ಅದರಿಂದಾಗಿ ಸೊ ಅದರಿಂದಾಗಿ ಸ್ವಲ್ಪ ನ್ಯೂಟ್ರಿಷನ್ ಫುಡ್ನ ಪ್ರೊವೈಡ್ ಮಾಡಿದರೆ ಅಂದರೆ ಈಗ ಸೊಸೈಟಿ ಅಲ್ಲೆಲ್ಲ ಆಗಿರ್ಬೋದು ಅಲ್ಲೆಲ್ಲ ನ್ಯೂಟ್ರಿಷನ್ ಫುಡ್ ಎಲ್ಲ ಅಲ್ಲಿನೂ ಅಷ್ಟೇ ಕಲ್ತಿ ಮಾಲ್ಗಳನ್ನೆಲ್ಲ ಜನಗಳಿಗೆ ಸಾರ್ವಜನಿಕರಿಗೆ ನೀಡ್ತಾರೆ ಸುಮ್ಮನೆ ನ್ಯಾಯಬೆಲೆ ಅಂಗಡಿ ಅಂತ ಬೋರ್ಡ್ ಹಾಕಿರ್ತಾರಷ್ಟೇ ಅದು ಬಿಟ್ಟರೆ ಇನ್ನೇನು ಇರಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿರೋ ಫುಡ್ ಕೊಟ್ಟರೆ ಇನ್ನೂ ಒಳ್ಳೆದಾಗುತ್ತೆ ಮತ್ತೆ ಸ್ವಲ್ಪ ರೈತರಿಗೂ ಹೆಲ್ಪ್ ಆಗೋಥರ ಒಂಥರ ಇಟ್ಟರೆ ಇನ್ನೂ ಬೇಟ್ರಾಗಿರತ್ತೆ ಅಂಥೇಳಿ ನನ್ನ ಭಾವನೆ